ಮಳೆಗಾಲ ಸಂದರ್ಭದಲ್ಲಿ ಸೊಳ್ಳೆ ಉತ್ಪತ್ತಿ ಮತ್ತು ಸೊಳ್ಳೆ ಕಡಿತ ಆಗೋದು ಸರ್ವೇಸಾಮಾನ್ಯ ಸೊ ಇದಕ್ಕಾಗಿ ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಸೊಳ್ಳೆಯ ಉತ್ಪತ್ತಿ ಆಗದಂತೆ ನೀರುಗಳು ಸಂಗ್ರಹವಾಗದಂತೆ ಕೊಳಚೆ ನೀರುಗಳು ಅಥವಾ ತೆರೆದ ಪ್ರದೇಶಗಳಲ್ಲಿ ನೀರನ್ನು ಸಂಗ್ರಹವಾಗದಂತೆ ನೋಡಿಕೊಳ್ಳುತ್ತಾರೆ ಇನ್ನು ಸಂಜೆ ಹೊತ್ತಿನಲ್ಲಿ ಸಾಂಬ್ರಾಣಿ ಹೊಗೆ ಅಥವಾ ಹೊಗೆಯನ್ನು ಮನೆಯ ಸುತ್ತಲು ಪಸರಿಸಿ ಹೊಳ್ ಸೊಳ್ಳೆಗಳು ಬಾರದಂತೆ ನೋಡಿಕೊಳ್ಳುತ್ತಾರೆ ಇನ್ನು ಕೆಲವು ಕಡೆಗಳಲ್ಲಿ ಕಹಿಬೇವಿನ ಎಲೆಗಳನ್ನು ಮನೆಯ ಹೊರಗಡೆ ಅದನ್ನು ನೇತುಹಾಕ್ತಾರೆ ಇದರಿಂದ ಸೊಳ್ಳೆಗಳು ಮನೆಯ ಒಳಗಡೆ ಬಾರದೆ ಅದೇ ಬೇವಿನ ಸೊಪ್ಪಿನ ಹೊರಗಡೆ ಕಡೆಗೆ ಹೋ ಹೋಗೋದನ್ನ ಸೊಳ್ಳೆಯ ಪ್ರಮಾಣ ಕಡಿಮೆ ಆಗುತ್ತದೆ ಎಂದು ನಂಬಿರುತ್ತಾರೆ ಮತ್ತೆ ಇನ್ನು ಸೊಳ್ಳೆ ಸೊಳ್ಳೆ ಪರದೆಗಳನ್ನಾಗಲಿ ಉಪಯೋಗಿಸುದು ಸರ್ವೇಸಾಮಾನ್ಯ ಇನ್ನು ಸೊಳ್ಳೆ ಕಚ್ಚಿದಾಗ ಸೊಳ್ಳೆ ಕಚ್ಚಿದಾಗ ಅದಕ್ಕೆ ತೆಂಗಿನ ಎಣ್ಣೆಗಳನ್ನು ಉಜ್ಜೋದು ಇಲ್ಲ ತೆಂಗಿನ ಎಣ್ಣೆಗೆ ಅರಿಶಿಣವನ್ನು ಹಾಕಿ ಅದನ್ನು ಬಿಸಿ ಮಾಡಿ ಅದನ್ನು ಸೊಳ್ಳೆ ಕಚ್ಚಿದ ಜಾಗಕ್ಕೆ ಲೇಪನ ಮಾಡುವುದರಿಂದ ಕಡಿತದ ಪ್ರಮಾಣ ಲೈಕ್ ಅದು ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತದೆ ಎಂದು ಇಲ್ಲಿ ನಂಬಿರುತ್ತಾರೆ